ನಮ್ಮ ತುಮಕೂರಿನಲ್ಲಿ ಸಾಂಪ್ರದಾಯಿಕ ಜನಪ್ರಿಯವಾದ ತಿಂಡಿ ತಿನಿಸುಗಳೆಂದ್ರೆ ವಾಂಗಿಬಾತ್ ಕೊಬ್ಬರಿ ಮಿಠಾಯಿ ಇಡ್ಲಿ ಆಗಿರಬೋದು ಇಡ್ಲಿ ಸಾಂಬರು ಆಗಿರಬೋದು ಇಲ್ಲಿ ಇಲ್ಲಿ ತುಮಕೂರಿನಲ್ಲಿ ಬಹಳ ಹಾಗೂ ಫೇಮಸ್ಸಾದ ಊಟ ಆಗಿದೆ ಪಾಯಸ ಆಗಿರಬಹುದು ಇಲ್ಲಿ ಒಂದು ತಯಾರಿಸುವ ವಿಧಿ ವಿಧಾನವೇ ತುಂಬ ಚೆನ್ನಾಗಿರುತ್ತೆ ವಾಂಗಿಭಾತ್ಗೇನೆಂದ್ರೆ ವಾಂಗಿಭಾತ್ಗೆ ಬದನೆಕಾಯಿ ಆಗಿರಬಹುದು ಅದರಿಂದ ಇದು ವಾಂಗಿಭಾತ್ಗೆ ಬದನೆಕಾಯಿ ಮತ್ತದೇನೋ ಪುಡಿ ಮತ್ತು ಇದು ಚಕ್ಕೆ ಲವಂಗ ಆಗಿರಬೋದು ಅಥ್ವಾ ಬೇರೆ ಬೇರೆ ಪದಾರ್ಥಗಳನ್ನು ಕೂಡ ಹಾಕುತ್ತಾರೆ ಕೊಬ್ಬರಿ ಮಿಠಾಯಿಗೆ ಕೊಬ್ಬರಿ ಆಗಿರಬಹುದು ಸಕ್ಕರೆ ಆಗಿರಬಹುದು ಕೊಬ್ಬರಿ ಸಕ್ಕರೆ ಹಾಕ್ತಾರೆ ಹಾಗೂ ಪಾಯಸಕ್ಕೇನು ಪಾಯಸಕ್ಕೆ ಹುರ್ದಿದ್ದ ರವೆ ಆಗಿರಬಹುದು ಶಾವಿಗೆ ಆಗಿರಬೋದು ಸಕ್ಕರೆ ಓರ್ ಬೆಲ್ಲ ಆಗಿರಬೋದು ಇದನ್ನು ಹಾಕುತ್ತಾರೆ ನಮ್ಮ ತುಮಕೂರಿನಲ್ಲಿ ತುಂಬ ಫೇಮಸ್ ಆದ ಅಡುಗೆ ಅಂದರೆ ಇಡ್ಲಿ ಮಾಡು ತಟ್ಟೆ ಇಡ್ಲಿ ಮಾಡೋದೆಂದ್ರೆ ತಟ್ಟೆ ಇಡ್ಲಿ ಫೇಮಸ್ ತುಮಕೂರಿನಲ್ಲಿ ಇದು ಫಸ್ಟಿಂದಲೂ ಕೂಡ ತುಮಕೂರಿನಲ್ಲಿ ತಟ್ಟೆ ಇಡ್ಲಿ ಅನ್ನೋದು ತುಂಬ ಇಡ್ಲಿ ಸಾಂಬರು ಅನ್ನೋದು ತುಂಬ ಫೇಮಸ್ ಆದಂತಹ ತಿಂಡಿ ಆಗಿದೆ